ನಾನು ಅಂಗಡಿಗೆ ಸೀರೆ ಅಂಗಡಿಗೆ ಹೋಗಿದ್ದೆ ನನಗೆ ಒಂದು ಸೀರೆ ಇಷ್ಟ ಆಯಿತು ತುಂಬವಾಗಿ ನಾನು ಆ ಸೀರೆ ತಗೊಂಡು ಬಂದೆ ತಗೊಂಡು ಬಂದು ನಾನು ಒಂದು ಮದುವೆಗೆ ಹೋದೆ ಹಾಕೊಂಡು ಹೋದೆ ಹಾಕೊಂಡು ಹೋಗಿ ಅದು ಸ್ವಲ್ಪ ಇದು ಗಲೀಜು ಆಯಿತು ವಾಶ್ ಮಾಡಿದೆ ವಾಶ್ ಮಾಡಿ ವಾಶ್ ಮಾಡಿದ್ರೆ ತಕ್ಷಣ ಕಲರ್ ಎಲ್ಲ ನೀರಲ್ಲಿ ಇದಾಯ್ತು ಸ್ವಲ್ಪ ತಾರ್ ತಾರ್ ಎಲ್ಲ ಬಂದ್ಬಿಡ್ತು ಸೀರೆಗೆ ನನಗೆ ಅದು ಇದು ಕಾಸು ಹಾಕಿ ಅಷ್ಟು ಇದು ಆಗಿಲ್ಲ ಚೆನ್ನಾಗಿ ಕಾಣ್ದೆ ಸೀರೆ ಚೆನ್ನಾಗಿ ಕಾಣಿಸಿಲ್ಲ ತುಂಬ ಲಾಸ್ ಆಯಿತು ನನಗೆ ಆ ಸೀರೆ ತಗೊಂಡು ಬಂದು ನೋಡೋಕ್ಕೆ ಚೆಂದವಾಗಿತ್ತು ತಗೊಂಡು ಬಂದು ಆದಮೇಲೆ ಇದು ಹಾಕ್ಕೊಂಡು ಸೊ ವಾಶ್ ಮಾಡಿದ್ಮೇಲೆ ಎಲ್ಲ ಸೀರೆ ಎಲ್ಲ ಸ್ವಲ್ಪ ತಾರ ತಾರಾಗಿ ಬಂದು ಕಲರೆಲ್ಲ ಹೋಯಿತು ಡಿಮ್ ಆಗಿಬಿಡ್ತು ಸೀರೆ ಎಲ್ಲ ಚೆನ್ನಾಗಿ ಕಾಣಿಸಿಲ್ಲ ಇದು ಸ್ವಲ್ಪ ಬೇಜಾರು ಆಯಿತು ತಗೊಂಡು ಇಷ್ಟವಾದ ಸೀರೆ ತಗೊಂಡು ಈ ಥರ ಆಯ್ತಂತ ಬೇಜಾರು ಆಯಿತು ಅದಕ್ಕೆ ಇನ್ನೊಂದು ಸರತಿ ಆ ಅಂಗಡಿ ಹೋಗ್ಬಾರ್ದು ಅಂತ ಇದಾಗ್ತಾಯಿದೆ ನನಗೆ ನಾನು ಇನ್ನೊಂದು ಸರತಿ ಆ ಅಂಗಡಿಗೆ ಹೋಗಲ್ಲ ಹೋದ್ರೂನು ತೊಗೊಳಲ್ಲ ಆ ಅಂಗಡಿಯಲ್ಲಿ ನಾನು ಬೇರೆ ಅಂಗಡಿಗೆ ಹೋಗಿ ಚೆನ್ನಾಗಿರೋದು ಸೀರೆ ನೋಡಿ ತಗೊಂಡು ಬರಬೇಕು ಅಂತ ಹೇಳ್ತಾಯಿದ್ದೀನಿ ಆ ಸೀರೆ ಎಲ್ಲ ಇದು ವೇಸ್ಟ್ ಆಯಿತು ತಗೊಂಡು ಬಂದಿದ್ದು ಹಣ ಎಲ್ಲ ವೇಸ್ಟ್ ಆಯಿತು ಎಲ್ಲ ಲಾಸ್ ಆಯಿತು ಆ ಸೀರೆ ತಗೊಂಡು ಬಂದಿದ್ದಕ್ಕೆ ಬೇಜಾರು ಆಯಿತು ಮನೇಲಿ ಎಲ್ಲ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಏಕೆ ತಗೊಂಡೆ ಅಂತ ಮನೆಯಲ್ಲೂ ಎಲ್ಲರು ಯಜಮಾನರೆಲ್ಲ ಬೈದರು ಆ ಸೀರೆ ಚೆನ್ನಾಗಿಲ್ಲ ತಗೊಂಡು ಹೋಗಿ ಶಾಪ್ ವಾಪಸ್ಸು ಕೊಡು ಅಂತ ಹೇಳಿದ್ರು ನಾನು ಬೇಡ ಹೋಗೋದು ಬೇಡ ಅಂತ ನಾನು ತಗೊಂಡು ಹೋಗಿಲ್ಲ ಆ ಸೀರೆ ಹಾಗೆ ಇಟ್ಟಿದ್ದೀನಿ ಮನೇಲಿ